ಹಲೋ ಇದು ಮಂಗಳಾ ಸ್ಟೋರ್ಸ್ ಅವ್ರಲ್ಲಾ ಮಾತಾಡ್ತ ಇರೋದು ಆ ನಿಮ್ಮಲ್ಲಿ ಇನ್ನೂ ಯಾವುದೆಲ್ಲ ತರಕಾರಿ ಸಿಗ್ಬೋದು ಈರುಳ್ಳಿ ಹೇಗ್ ಉಂಟು ಬೆಲೆ ಕೆಜಿಗೆ ಎಪ್ಪತ್ತೈದು ಮತ್ತೆ ನಿಮ್ಮ ಪಕ್ಕದ ಅಂಗಡಿಲಿ ಕೇಳಿದರೆ ಐವತ್ತು ರೂಪಾಯ್ಗೆ ಕೊಡ್ತಾ ಇದ್ದಾರೆ ಅವರು ನೀವು ಯಾಕೆ ಎಪ್ಪತ್ತು ರೂಪಾಯ್ಗೆ ಕೊಡ್ತಾ ಇದ್ದೀರಿ ಚೂರು ಕಡಿಮೆ ಮಾಡ್ಬೋದ ಅಲ್ಲ ನಿಮ್ಮ ಪಕ್ಕದ ಅಂಗಡಿಯೋರು ಕಡಿಮೆಗೆ ಕೊಡ್ತಾ ಇದ್ದಾರೆ ಈಗ ಕಸ್ಟಮರ್ಸ್ ಎಲ್ಲ ಅವ್ರಿಗೆ ಹೋದ್ರೆ ಇದು ನಿಮ್ಮಲ್ಲಿ ಬೇಡ ಅಂತ ಹೇಳುದಾ ನಿಮ್ಮಲ್ಲಿ ಒಳ್ಳೆ ನಿಮ್ಮಲ್ಲಿ ಒಳ್ಳೆ ತರಕಾರಿಗಳು ಸಿಗ್ತದೆ ಅಂತ ಹೇಳ್ತಾ ಇದಾರೆ ಹಾಗಿದ್ದರೆ ಎಪ್ಪತ್ತೈದು ರುಪಾಯಿಗಿಂತ ಕಡಿಮೆ ಮಾಡೋದಿಲ್ವ ನೀವು ಹ್ಞೂ ಸರಿ ಹಾಗಿದ್ದರೆ ಬದನೇಕಾಯಿ ಎಷ್ಟು ಮೂವತ್ತಾ ಬೇರೆ ಯಾವ ತರ್ಕಾರಿಗಳು ಉಂಟು ನಿಮ್ಮಲ್ಲಿ ಎಲ್ಲ ಯಾವಾಗ ಬಂದಿರೋದು ಇವತ್ತೇ ಬಂದಿರೋದ ಫ್ರೆಷ್ಷಾಗಿದೆಯಾ ಅಥವಾ ನಿನ್ನೆ ಮೊನ್ನೆ ಎಲ್ಲ ಸರಿ ಹಾಗಿದ್ದರೆ ಡೆಲಿವರಿ ಸಿಸ್ಟಮ್ ಏನಾದರೂ ಇದೆಯಾ ನಿಮ್ಮಲ್ಲಿ ಡೆಲಿವರಿ ಸಿಸ್ಟಮ್ ಏನಾದರೂ ಅದೇ ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಇದೆಯಾ ಎಷ್ಟು ಚಾರ್ಜ್ ಮಾಡ್ತೀರಾ ಹೇಗೆ ಚಾರ್ಜಿಂಗ್ ವ್ಯವಸ್ಥೆ ಎಲ್ಲ ಇರುತ್ತೆ ನಿಮ್ಮಲ್ಲಿ ನಮ್ದು ಪಣಜೆ ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ತಗೊಳ್ತೀರ ನೀವು ಕಿಲೋಮೀಟ್ರಿಗೆ ಇಪ್ಪತ್ತು ತಗೊಳ್ತೀರಾ ಎಷ್ಟು ಟೈಮ್ ಬೇಕಾಗುತ್ತೆ ನಿಮಗೆ ಡೆಲಿವರಿ ಮಾಡೋಕ್ಕೆ ಆದರೆ ಡೆಲಿವರಿ ಚಾರ್ಜ್ ಏನಾದರೂ ಕಡಿಮೆ ಮಾಡಿ ಆನ್ಲೈನ್ ಪೇ ಮಾಡಿದರೆ ಡೆಲಿವರಿ ಚಾರ್ಜ್ ಇಲ್ಲದೇ ಇರಕ್ಕೆ ಆ ಥರ ಏನಾದರೂ ಮಾಡಲಿಕ್ಕಾಗತ್ತಾ ನೋಡುವ ಹಾಗಿದ್ದರೆ ಬೇರೆ ಯಾವ ತರಕಾರಿಗಳೆಲ್ಲ ಉಂಟು ಸೊಪ್ಪು ಸೊಪ್ಪುಗಳೆಲ್ಲ ಹ್ಞೂ ಹಾಗಿದ್ದರೆ ಅರ್ಧ ಕೆಜಿ ಈರುಳ್ಳಿ ಆಂ ಅರ್ಧ ಕೆಜಿ ಈರುಳ್ಳಿ ಮತ್ತು ಒಂದು ಕೆಜಿ ಟೊಮೇಟೋ ಆ ತ್ಯಾಂಕ್ ಯು